ಹೌದು ನಾನೊಬ್ಬ ಪ್ರಯಾಣಿಕಳಾಗಿ ಶೌಚಾಲಯ ಇಲ್ಲದೆ ಇಲ್ಲದೆ ಇರುವಂಥದ್ದು ಪರಿಸ್ಥಿತಿನ ಅನ್ಬವ್ಸಿದ್ದೀನಿ ಒಂದು ಸಲ ಟ್ರಿಪ್ ಹೋಗಿದ್ವಿ ಚಿಕ್ಕಮಗ್ಳೂರಿಗೆ ಅಲ್ಲಿ ಅಲ್ಲಿ ಹೋದಾಗ ಶೌಚಾಲಯ ಅಷ್ಟು ಶೌಚಾಲಯ ಇದ್ದರೂನು ಕೆಲವೊಂದು ಪರಿಸ್ಥಿತಿಯಲ್ಲಿ ಅಲ್ಲಿ ನಮಗೆ ನಾವು ಹೋಗಿರಂಥ ಜಾಗ್ದಲ್ಲಿ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಲಿ ಹಾಗೆ ಆಹಾರ ಬಂದ್ಬಿಟ್ಟು ಆ ಟ್ರಿಪ್ ಹೋದಾಗೇನೇ ಆಹಾರದ್ದು ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಕೆಲವೊಂದ್ಸಲ ನಮಗೆ ಇಷ್ಟ ಆಗದಲೇ ಇರೋ ಅಂಥ ಊಟ ಇರುತ್ತೆ ಬೇರೆ ಆಪ್ಷನ್ ಇಲ್ಲದೆ ತಿನ್ನಬೇಕಾಗತ್ತೆ ಅದು ನಮಗ್ ಸೇರಿರೋಲ್ಲ ಆ ಥರ ಒಂದು ಅನುಭವ ಮಾಡಿದ್ದೀನಿ ಮತ್ತು ಅಲ್ಲಿ ಹೋದಾಗ ಫೆಸಿಲಿಟೀಸ್ ಮಲ್ಗೋಕ್ಕೆ ಜಾಗ ಇರೋಲ್ಲ ಇದನ್ನೆಲ್ಲ ಅನ್ಬವ್ಸಿದಿವಿ ಹಾಗೆ ಮದುವೆ ಮನೆಗಳಲ್ಲೂ ಅಷ್ಟೆ ಕೆಲವೊಂದ್ಸಲ ನಮ್ಗಲ್ಲಿ ಮಲ್ಗೋಕ್ಕೆ ಜಾಗ ಇರೋಲ್ಲ ಆಮೇಲೆ ರೂಮ್ ಫೆಸಿಲಿಟೀಸ್ ಇರೋಲ್ಲ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಮಾಡಿದ್ದೀನಿ